ನಾನು ಪ್ರವಾಸ ಹೋಗಲು ಮಂದಿರಗಳಲ್ಲಿಗೆ ಹೋಗಲು ಬಯಸುತ್ತೇನೆ ದೇವಸ್ಥಾನಗಳಿಗೆ ಏನಕ್ಕೆ ಅಂದರೆ ಅಲ್ಲಿ ನೆಮ್ಮದಿ ಶಾಂತಿ ಇದೆಲ್ಲ ಸಿಗುತ್ತದೆ ಮತ್ತು ಇದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ನಿರಾಳ ಅನ್ಸುತ್ತೆ ಆಮೇಲೆ ನನಗೆ ದೇವಸ್ಥಾನಗಳಿಗೆ ಹೋಗೋದರಿಂದ ಯಾವುದೇ ಕೆಲಸ ಆಗಲಿಲ್ಲಂದ್ರೆ ದೇವಸ್ಥಾನಗಳಿಗ್ ಹೋಗೋದ್ರಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತದೆ ದೇವಸ್ಥಾನಗಳಲ್ಲಿ ದೇವ್ರುಗಳನ್ನು ಅಲಂಕಾರ ಮಾಡಿ ಮಾಡಿರೋದನ್ನು ನೋಡಲು ತುಂಬ ಖುಷಿ ಅನ್ಸುತ್ತದೆ ಮನ್ಸಿಗೆ ಸಮಾಧಾನವಾಗುತ್ತದೆ ಇದರಿಂದ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ನಮಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಿದ್ರು ಅದನ್ನು ಸುಧಾರಿಸಲು ಸುಧಾರಿಸಲೂ ಸುಲಭವಾಗುತ್ತದೆ ನನಗೆ ತುಂಬ ಇಷ್ಟವಾದ ದೇವರು ಅಂದರೆ ಶನಿ ದೇವರು ಮತ್ತು ಶರಣ್ಯ ಈ ದೇವಸ್ಥಾನಕ್ ಹೋಗೋದ್ ಹೋಗೋದು ಅಂದರೆ ನನಗೆ ತುಂಬ ತುಂಬ ಇಷ್ಟ ಇದ್ರಿಂದ ನನಗೆ ತುಂಬ ಒಳ್ಳೆದಾಗಿದೆ ಆಮೇಲೆ ನಾನ್ ಕಷ್ಟದಲ್ಲಿದ್ದಾಗ ಕೈ ಹಿಡ್ದು ಎತ್ತಿರೋದು ಕಷ್ಟದಲ್ಲಿದ್ದಾಗ ನನಗ್ ಸಹಾಯ ಮಾಡಿದ್ದು ಬಂದರೆ ಶನಿ ದೇವರು ಈ ದೇವರಿಂದ ನನಗೆ ತುಂಬ ತುಂಬ ಸಂತೋಷವಾಗಿದೆ ನೆಮ್ಮದಿ ಸಿಕ್ಕಿದೆ ಎಲ್ಲರ ಜೊತೆ ನಾನು ಖುಷ್ ಖುಷಿಯಾಗಿರಲು ತುಂಬ ಅವಶ್ಯಕ ಅವಶ್ಯಕತೆಯಾಗಿದೆ ನನ್ನ ಮಕ್ಕಳು ನಾನು ನನ್ನ ಗಂಡ ಎಲ್ಲರು ಖುಷಿಯಿಂದ ಇರೋದಕ್ಕೆ ಕಾರಣ ಈ ಶನಿ ದೇವರು ನನಗೆ ತುಂಬ ನೆಮ್ಮದಿ ಅಂದರೆ ಶನಿ ದೇವರು ಶನಿ ದೇವರಿಂದ ತುಂಬ ಖುಷಿ ಅಂತ ಅನ್ಸುತ್ತೆ ಆಮೇಲೇ ತುಂಬ ಖುಷಿಯಾಗಿದೆ